ಹೌದು ಹಾಂ ಹೇಳಿ

ಹೌದ ಯಾವ ವಿಷಯ ಸೇರಿಸ್ಲಿಕ್ಕಿತ್ತು ವಾಣಿಜ್ಯ ಅವಳದ್ದು ಅಂಕ ಎಷ್ಟಿದೆ

ಹೌದಾ

ಹೌದಾ ಹಾಗಿದ್ದರೆ ನೀವು ಅವಳನ್ನು ನೆಕ್ಸ್ಟ್ ವಾರ ಹಾಗೆ ಇಲ್ಲಿ ಚಿತ್ರದುರ್ಗಕ್ಕೆ ಕರ್ಕೊಂಡು ಬರ್ಬೋದ ಆ ಇಲ್ಲಿ ಕರ್ಕೊಂಡು ಬನ್ನಿ ಇಲ್ಲಿ ಒಂದು ಪರೀಕ್ಷೆ ಮಾಡ್ತೇವೆ ಆ ಪರೀಕ್ಷೆ ಅಂಕದ ಮೇಲೆ ಮತ್ತೆ ಹೇಳ್ತೇವೆ ನಿಮಗೆ ಅಂದರೆ ಸೇರಿಸ್ಕೊಳ್ಬೋದಾ ಎಂತ ಅಂತ ಸರಿನಾ ಹಾಂ

ಹೌದಾ ಸರಿ ಹಾಂ ಒಟ್ಟಿಗೆ ಬನ್ನಿ ಆದರೆ ಅವಳದ್ದು ಅವಳಿಗೆ ಯಾವ ವಿಷಯ ತಕೊಳ್ಲಿಕ್ಕೆ ಇತ್ತು ವಾಣಿಜ್ಯ ಸರಿ ಕರ್ಕೊಂಡು ಬನ್ನಿ ಅವ್ಳದ್ದು ಅಂಕ ಎಷ್ಟಿದೆ ಎಪ್ಪತೈದು ಸರಿ ಅವ್ಳಿಗೇನು ಎಕ್ಸಾಮ್ ಅಂತ ಬರಿಬೇಕು ಅಂತೇನಿಲ್ಲ ಅವಳು ನಾ ಡೈರೆಕ್ಟ ಇಲ್ಲಿ ಕಾಲೇಜ್ ಸೇರ್ಬೋದು

ಹಾಂ ಅದು ಆವತ್ತು ಹೇಳ್ಲಿಕ್ಕೆ ಆಗಲ್ಲ ಒಂದು ಎರಡು ದಿನದಲ್ಲಿ ನಿಮಗೆ ನಮ್ಮ ಆಫೀಸಿಂದ ಕಾಲ್ ಬರ್ತದೆ ಆಯಿತಾ ಮತ್ತು ನಿಮ್ಮ ಅಕ್ಕನ ಮಗಳನ್ನು ಬೇಕಿದ್ದರೆ ಆವತ್ತೇ ನೀವು ಅಡ್ಮಿಷನ್ ಮಾಡ್ಬೋದು ಸರಿ ಓಕೆ